ನಮ್ಗೆ ಕನ್ನಡ ಭಾಷೆ ಬರಲಿಲ್ಲ ಅಂದ್ರೆ ಮತ್ತೆ ಮತ್ತು ಬೇರೆ ಕಡೆ ಹೋದಾಗೆಲ್ಲ ನಮ್ಗೆ ಈಗ ಕೆಲವೊಂದ್ಸರ್ತಿ ಹಿಂದಿ ಬರ್ತಿರಲ್ಲಲ್ಲ ಕನ್ನಡವೂ ಅವ ಅವ್ರಿಗೆ ಅವ್ರ ಮ ಅವರಿಗೆ ಕನ್ನಡ ಬರ್ತಿಲಾರ್ದೆ ಅನ್ವಾಗ್ ಏನ್ಮಾಡ್ತೀವಪ್ಪ ಅನ್ನಿ ಅಂದ್ರ ಕೈ ಸನ್ನೆ ಮಾಡೋದಿರ್ತವೆ ಬಾಯಿ ಸನ್ನೆ ಮಾಡೋದ್ರ ಮೂಲಕ ನಮ್ಗೆ ಕನ್ನಡ ಭಾಷೆನ ಅರ್ಥ ಮಾಡಿಸ್ತೀವಿ ಅಂದ್ರೆ ಈಗ ಊಟ ಆತೇನು ಅನ್ನೋಕೆ ಕೈ ಸನ್ನೆ ಮಾಡಿ ಊಟ ಅಂದು ಹಿಂಗೆ ಕೇಳ್ತೀವಿ ಇಲ್ಲ ಅನ್ಯಂದು ಮತ್ತೆ ಮಲ್ಕೊಳ್ಳೋದು ಇತ್ತಂದ್ರ ಮಲ್ಕೊಳ್ಳೋದು ಹೆಂಗೆ ತೋರಿಸ್ತೀವಲ್ಲ ಹಂಗೆ ತೋರಿಸ್ತೀವಿ ಮಾತಾಡೋದು ಏನಾದ್ರೂ ಇತ್ತಪ್ಪ ಅನ್ಯಂದ್ರ ಹ್ಞೂ ಮತ್ತೆ ಹಿಂಗೆ ಕೈ ಸನ್ನೆ ಮೂಲಕನೂ ಅಬ್ ಅವರಿಗೆ ಅರ್ಥ ಆಗ್ಲಪ್ಪ ನಾವೇನು ಮಾಡಿದೋ ಅವ್ರೊಂದು ತಿಳ್ಕೊಳ್ಳೋದಾಗಿದ್ರೆ ಅನ್ಯಂದ್ರ ಅವಾಗ ಏನು ಮಾಡ್ತೀವಿ ಅನ್ನಿ ಅಂದ್ರ ಬರ್ದು ತೋರಿಸ್ತೀವಿ ಅವ್ರಿಗೆ ಯಾವು ಭಾಷೆ ಬರ್ತೈತಂದು ಕೇಳ್ತೀವಿ ಅವ್ರ್ನ ಮೊದ್ಲಿಗೆ ಈಗ ಈಗ ಎಲ್ಲರಿಗೂ ಕನ್ನಡ ಒಂದೇ ಬರ್ತಿರೋಲ್ಲಲ್ಲ ಒಬ್ಬೊಬ್ಬರಿಗೆ ಹಿಂದಿ ಬರ್ತಿರ್ತೈತಿ ಅವ್ರಿಗೆ ಹಿಂದಿ ಬರ್ತಿರ್ತೈತಿ ನಮಗೆ ಹಿಂದಿ ಮಾತಾಡೋಕೆ ಬರದೇ ಇರ್ಬೋದು ಆದ್ರೆ ರೈಟಿಂಗ್ ಬರ್ತಿರ್ತೈತಲ್ಲ ಅವಾಗ ನಾವೂ ಹಿಂದಿಯಾಗ ಬರ್ದು ತೋರಿಸ್ತೀವಿ ಒಂದು ಹಾಳೆ ತಗೊಂಡು ಒಂದು ಪೆನ್ನು ತಗೊಂಡು ಇಲ್ಲಾಂದ್ರೆ ಅಲ್ಲೇ ಯಾವ್ದಾದ್ರೂ ನೆಲ್ದ ಮ್ಯಾಗ ಒಟ್ಟು ಆ ಸಂದರ್ಭಕ್ಕೆ ಹೆಂಗೆ ಇರ್ತೈತೆ ಹಂಗತ್ತಾಗೆ ತಗೊಂಡಿರ್ತೀವಿ ತಗೊಂಡು ಒಂದು ಹಾಳೆ ಮ್ಯಾಗ ಬರೀತೀವಿ ಈ ನಮ್ಗೇನು ಅನ್ಸುತ್ತಲ್ಲ ಅದನ್ನು ಹಿಂದಿಯಾಗ ಬರೀತೀವಿ ಹಿಂದಿ ಒಳಗೆ ಬರೆದು ಅದನ್ನ ಅವ್ರಿಗೆ ಹಿಂದಿ ಒಳ್ಗೆ ಕಂಗ್ಲೀಷ್ ಅಂತಾರಲ್ಲ ಆ ಟೈಪಿಗೆ ನಾವು ಹಿಂದಿಯಾಗ ಬರ್ದು ಅದನ್ನ ಅವ್ರು ಓದ್ತಾರಲ್ ಹಿಂದಿಯಾಗ ಅವಾಗ ಅವ್ರಿಗೆ ಅರ್ಥ ಆಗುತ್ತದು ಬರ್ದು ತೋರಿಸ್ತೀವಿ ಇಲ್ಲ ಅನ್ನಿ ಅಂದ್ರ ಮತ್ತೆ ಹಿಂಗೂ ಅರ್ಥನೇ ಆಗಲಿಲ್ಲ ಅನ್ಯಂದ್ರ ಮತ್ತೇನು ಮಾಡ್ತೀವಪ್ಪ ಅನ್ಯಂದ್ರ ಬೇರೆಯವ್ರ್ದು ಮುಖಾಂತರ ಬರೆಸ್ತೀವಿ ಏನೆಂದ್ರೆ ಈಗ ಆಕೆ ಕನ್ನಡವನ್ನ ನಂಗೆ ಕನ್ನಡ ಬರ್ತದೆ ಕನ್ನಡ ಬರೋಲ್ಲ ಅಂದ್ರೆ ಆಕೆಗೆ ಯಾವ ಭಾಷೆ ಬರ್ತೈತಲ್ಲ ಆ ಭಾಷೇನ ಬೇರೆ ಯಾರಿಗೆ ಆ ಭಾಷೆ ಯಾರಾರ ಬರ್ತಿತ್ತು ಅಂದರೆ ಅಲ್ಲೇ ನಮ್ಮ ಪಕ್ದಲ್ಲಿ ಇರ್ತಕ್ಕಂಥವ್ರಿಗೆ ಆ ಭಾಷೆ ಯಾರಿಗಾರ ಬರ ಬರ್ತಿತ್ತು ಅನ್ನಿ ಅಂದ್ರ ಆ ಭಾಷೆನ ಅವ್ರಿಗೆ ಮಾತಾಡು ಅಂಥೇಳ್ತೀವಿ ಈಗ ನಾವು ಅವ್ರಿಗೆ ಕನ್ನಡ್ದಾಗ ಹೇಳೋದು ಅವ್ರು ಅವ್ರ್ಗೆ ಏನ್ಮಾಡ್ತಾರ್ ಹಿಂದಿಯಾಗ ಹೇಳ್ತಾರ್ ಅಥ್ವಾ ಇಂಗ್ಲಿಷ್ನ್ಯಾಗ ತೆಲುಗು ತಮಿಳು ಈ ಟೈಪ್ನ್ಯಾಗ ಹೇಳ್ತಾರೆ ಅವ್ರು ಹೇಳ್ತಾರೆ ಅವ್ರಿಗೆ ಹಂಗತೆ ಆ ಅರ್ಥದಾಗ ಅವ್ರು ಅವಾಗ ಸ್ಪಂದನೆ ಮಾಡ್ತಾರೆ ನಿಂಗೂ ಸ್ಪಂದನೆ ಮಾಡಲಿಲ್ಲಪ್ಪ ಅನ್ನಿ ಅಂದ್ರ ಇನ್ನೇನು ಮತ್ತೆ ಆಟಿಕೆ ಮುಖಾಂತರ ಹೇಳ್ತೀವಿ ಡಯ್ಗ್ರಾಮ್ ಹಾಕ್ತೀವಲ್ಲ ಚಿತ್ರ ಬಿಡಿಸ್ತೀವಿ ಊಟವೂ ಉಟ್ಲೆ ಊಟದ್ದು ಚಿತ್ರ ಬಿಡ್ಸೋದು ಊಟದ್ದು ಚಿತ್ರ ಬಿಡ್ಸಿದ್ಮೇಲೆ ಅದನ್ನ ಅವ್ರಿಗೆ ಅರ್ಥ ಆಗುತ್ತೆ ಊಟ ಮಾಡೋದನ್ನ ಹೆಂಗೆ ಮಾಡ್ತೀವಿ ಅಂತ ಎಟ್ಲೀ ಯಾವ್ದಾತ ಊಟದ್ದಂತೂ ಟೆನ್ಶನ್ ಇರ್ಲಾರ್ದೆ ಊಟ ಮಾಡೇ ಮಾಡ್ತೀವಲ್ಲ ಊಟದ್ದು ಚಿತ್ರ ಬಿಡಿಸ್ತೀವಿ ಅವಾಗ ಊಟದ ಚಿತ್ರ ಬಿಡ್ಸಿರೋರು ಯಾರು ತಗೊಳ್ತ ಊಟ ಕೇಳ್ತಿದ್ದಾರಪ್ಪ ಅಂತಂದು ಇಲ್ಲಿ ಮಲ್ಕೊಳ್ಳೋದು ಇದ್ದರೆ ಮಲ್ಕೊಳೋದು ಚಿತ್ರ ಬಿಡಿಸ್ತೀವಿ ಹಿಂಗೆ ಮಾಡ್ತೀವಿ ಇಲ್ಲ ಅನ್ನಿ ಅಂದ್ರ ಸ್ಕೆಚ್ನಲ್ಲೂ ಡ್ರಾಯಿಂಗ್ ಬಿಡಿಸ್ತೀವಿ ಇದು ಚಿ ಚಿತ್ರ ಬಿಡ್ಸೋದಾಯ್ತು ಇನ್ನು ಪೋನಿನ್ಯಾಗ ಹೇಳ್ತೀವಿ ಪೋನಿನ್ಯಾಗ ಗೂಗಲ್ಲ ಟ್ರಾನ್ಸ್ಫರ್ಮೇಷನ್ ಕೊಡ್ತೀವಿ ಊಟ ಆಯಿತಾ ಅಂತಂದು ಇನ್ನು ಗೂ ಇನ್ನು ಕ ಇಂಗ್ಲೀಷ್ ಅಂತ ಹೊಡ್ದೀನಿ ಇಂಗ್ಲಿಷ್ನಾಗ ಅಪ್ಡೇಟ್ ಕೊಡ್ತೈತದು ಹಾಂ ನಿಮ್ಮ ದಿನ ಹೆಂಗಿತ್ತು ಅಂತ ಇಂಗ್ಲಿಷ್ನ್ಯಾಗ ಏನು ಮಾಡಿದೆ ಈಗಿದು ಕನ್ನಡದಾಗ ಹಿಂಗೆ ಇಂಗ್ಲೀಷ್ ಅಂತ ಹೊಡೆದ್ವಿ ಅಂದ್ರೆ ಅದು ಇಂಗ್ಲಿಷ್ನ್ಯಾಗ ಹೌ ವಾಸ್ ದ ಡೇ ಅಂತ ಕೊಡ್ತೈತಲ್ಲ ಹಂಗತೆಗೆ ಅವ್ರ್ಗೆ ಹೇಳ್ತೀವಿ ಅವಾಗ ಹೆಂಗಾತೈತೋ ಈ ಮೊಬೈಲಿನ್ಯಾಗ ಇನ್ನು ಗೂಗಲ್ನ್ಯಾಗ ಟ್ರಾನ್ಸ್ಲೇಟ್ ಮಾಡಿ ಅವ್ರಿಗೆ ಹೇಳಿದಾಗ ಅವ್ರಿಗೆ ಅವರು ಓದ್ಕೊಂತಾರ್ ಅವಾಗ ಅವ್ರಿಗೆ ಅರ್ಥ ಆಗುತ್ತೆ ಈ ಗತೆ ಗೂಗಲ್ ಮುಖಾಂತರ ಮಾಡ್ಬೋದು ಇಲ್ಲ ಅನ್ನಿಅಂದ್ರ ವಾಟ್ಸಾಪ್ನ್ಯಾಗ ಇದು ಇರ್ತೈತಲ್ಲ ವಾಯ್ಸ್ ಮೆಸೇಜ್ ಇರ್ತೈತಲ್ಲ ವಾಯ್ಸ್ ಮೆಸೇಜಿನ್ಯಾಗ ಹೋಗ್ಯಾದ್ರು ಟೈಪ್ ಮಾಡ್ಕೊಂಡು ಅವ್ರಿಗೆ ತಿಳಿಸೋ ಪ್ರಯತ್ನ ಮಾಡ್ಬಹುದು ಹಾ ಇಲ್ಲಂದ್ರೆ ಯಾರ್ಗಾರ ಕಾನ್ಫ್ರೆನ್ಸ್ ಕಾಲ್ ಹಾಕ್ಬೋದು ಅವ್ರ್ಗೆ ನಮ್ಗೆ ಮೂವರು ಕಾನ್ಫರೆನ್ಸ್ ಕಾಲ್ ಹಾಕಿ ನಾನೇನು ಮಾತಾಡ್ತೀನಲ್ಲ ಈಗ ನಮ್ಮಲ್ಲಿ ಈಗ ಹೇಳ್ಬೇಕಂದ್ರೆ ಹೊಸ ಜಾಗ್ದಾಗ ಹೋದದ್ನಾಗ ಯಾರು ಜನ ಈಗ ಹಿಂಗೈತಿ ಹೇಳಿರಿ ಇವ್ರಿಗೆ ಅಂದ್ರೆ ಹೇಳೋದೆ ಇಲ್ಲ ಅವಾಗ ಅವಾಗ ಮತ್ತೇನು ಮಾಡ್ಬೋದು ನಾವು ಏ ಇದ್ರಾಗೂ ಫೋನಿನ್ಯಾಗೆ ವಾಟ್ಸಪ್ ಮುಖಾಂತರ ಅಥ್ವಾ ವೀಡ್ಯೊ ಕಾಲ್ ಮಾಡಿ ಅವ್ರ್ಗೇನು ಮಾಡ್ಬೋದು ನಾವೇನು ಮಾಡ್ತೀವಲ್ಲ ಅದನ್ನ ಒಳ್ಳೆಯವ್ರ್ಗೆ ಈ ಇಂಗ್ಲಿಷ್ನ ಟ್ರಾನ್ಸ್ಲೇಟ್ ಮಾಡಿ ವೀಡ್ಯೊ ಕಾಲ್ ಮುಖಾಂತರ ಅವ್ರಿಗೆ ತಿಳಿಸ್ಬೋದು ಇಲ್ಲ ಕಾನ್ ಕಾಲ್ ಹಾಕ್ಬೋದು ಕಾನ್ಫರೆನ್ಸ್ ಕಾಲ್ ಎಷ್ಟು ಜನ ಇರ್ತೈತಲ್ಲ ಅವ್ರ್ಗೆ ಆಕೆ ನಾವೇನು ಹೇಳೋಕೆ ಹೊಂಟೀವಿ ಅಂತಂದು ಅವ್ರ್ಗೆ ಹೇಳೀನಿ ಅಂದ್ರೆ ಅದು ಅವ್ರಿಗೆ ಅರ್ಥ ಆಗುತ್ತೆ ನಾವು ಹೇಳೋದು ಅವ್ರಿಗೆ ಏನಾಗುತ್ತೆ ಅರ್ಥ ಆಗುತ್ತೆ ಆಗ ಆ ಮೂಲಕ ನಾವೇನು ಮಾಡ್ಬೋದು ಅವ್ರಿಗೆ ತಿಳಿಸೋಕೆ ಪ್ರಯತ್ನ ಪಡ್ಬೋದು ಇನ್ನೂ ಇವ್ಯಾವುವೂ ಇಷ್ಟೆಲ್ಲ ಮುಖಾಂತರ ನಾವು ತಿಳಿಸ್ಬೋದು ಆದರೂ ಇದ್ಯಾವುದೂ ವರ್ಕೌಟ್ ಆಗಲಿಲ್ಲಪ್ಪ ಅಂತ ಅನ್ನಿ ಅಂದ್ರೆ ಗೊಂಬೆ ಮಾಡಿಯೂ ತೋರಿಸ್ಬೋದು ಒಂದು ಹಾಳೆ ತಗೊಂಡು ಅದರಾಗ ನಾವು ಏನು ಮಾಡೋಕೆ ಹೊಂಟೀವಿ ಅನ್ನೋದು ಚಿತ್ರ ಮುಖದ ಚಿತ್ರ ಆಗ ಈಗ ಆ ಕೈಯ್ಯಲ್ಲೆ ಬರೆಯೋ ಚಿತ್ರ ಅಲ್ಲ ಹಾಳೆಯಲ್ಲಿ ಚಿತ್ರ ಬಿಡಿಸಿ ಹಾಳೆ ಮುಖಾಂತರ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ಬೋದು ಇಲ್ಲ ಅನ್ಯಂದ್ರೆ ಅದನ್ನೆ ಒಂದು ಕತೆ ರೂಪದಾಗ ಹೆಂಗಂದ್ರೆ ಈಗ ಟಿ ವಿ ಮ್ಯಾಗೆಲ್ಲ ಬರ್ತೈತಲ್ಲ ಹಾಂ ಹಂಗತೆಗೆ ನಾವೇನು ಮಾಡ್ಬೋದು ಗೊಂಬೆ ಮುಖಾಂತರ ಅವ್ರಿಗೆ ಯಾವ್ದಾದ್ರು ಚಿತ್ರ ತೋರಿಸಿ ಈ ಚಿತ್ರ ನೋಡಿರಿ ಈ ಚಿತ್ರದಾಗ ಏನು ಕಾಣ್ತೈತಿ ಊಟ ಆಯಿತಾ ಅಂತ ಹಿಂಗತೆಗೆಲ್ಲ ಅವ್ರ ಜೊತೆ ಮಾತಾಡಬೋದು ಮಾತಾಡಬೇಕು ಅಂತಂದ್ರೆ ಹಲವಾರು ದಾರಿಗಳು ಸಿಕ್ಕೇ ಸಿಗ್ತಾವಲ್ಲ ಹಂಗೆ ಮಾತಾಡ್ಬೋದು ಇಲ್ಲ ಅನ್ನಿ ಅಂದ್ರ ಅವ್ರ ಇಲ್ಲ ಅವ್ರ ಭಾಷೆ ನಾವು ಅರ್ಥ ಮಾಡ್ಕೊಳ್ಳೋಕ್ ಪ್ರಯತ್ನ ಪಡಬೇಕೆ ಅವ್ರು ಏನು ಮಾತಾಡ್ತಿರ್ತಾರಲ್ಲ ಅವ್ರ್ಗೆ ಯಾವ ಭಾಷೆ ಬರ್ತೈತಿ ಅದನ್ನ ಅವ್ರಿಗೆ ಇಂಗ್ಲಿಷಿನ್ಯಾಗ ಗೂಗಲ್ನ ಟ್ರಾನ್ಸ್ಲೇಟ್ ಮಾಡಿ ಅಂಥೇಳಿ ಅದನ್ನು ಗೂಗಲ್ನ್ಯಾಗ ಟ್ರಾನ್ಸ್ಲೇಟ್ ಮಾಡಿಕೊಂಡೂನೂ ಓದ್ಕೋಳ್ಬೋದು ಅವಾಗ ನಮ್ಗೆ ಅವ್ರ ಹೇಳೋ ಭಾಷೆದು ಸಂಪೂರ್ಣವಾಗಿ ಕ್ಲಿಯರಿ ಅರ್ಥ ಆಗ್ಬಿಡ್ತೈತಿ ನಮ್ಮ ಭಾಷೆ ಅವ್ರಿಗೆ ಅರ್ಥ ಮಾಡ್ಕೊಳ್ಳೋಕ್ ಕಷ್ಟ ಆತು ಅನ್ನಿ ಅಂದ್ರೆ ಅವ್ರ ಭಾಷೆ ನಾವು ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡಬೇಕು ಬರ್ದು ಹಾಕಿ ಬರ್ದು ಕೊಡೋದು ಅಥ್ವಾ ಇಂಗ್ಲಿಷ್ನ ಟ್ರಾನ್ಸ್ಲೇಟ್ ಮಾಡೋದಾಗಿರ್ಬಹುದು ಈ ಈಗ ಅವ್ರ ಭಾಷೆ ನಾವು ವೀಡ್ಯೊ ಕಾಲ್ ಮುಖಾಂತರ ನೋಡೋದಾಗಿರ್ಬೋದು ಹಿಂಗತೆ ಮಾಡ್ಕೊಂಡು ಅವ್ರ ಭಾಷೆನ ನಮ್ಗೆ ಅರ್ಥ ಮಾಡಿಕೊಳ್ಬೋದು ಇಲ್ಲ ಅನ್ನಿ ಅಂದ್ರ ಇದು ಯಾವ್ದೂ ಆಗ್ಲಿಲ್ಲಪ್ಪ ಅಂತ ಅನ್ನಿ ಅಂದ್ರ ಅವ್ರ ಭಾಷೆಯೊಳಗೆ ಏನಂತಾರೆ ಏನಿಲ್ಲ ಅಂತೂ ಸಪೋಸ್ ಸಣ್ಣ ಸಣ್ಣ ವರ್ಡ್ ಅಂತು ಗೊತ್ತಿರ್ತೈತಿ ಅವಾಗ ಅದ್ರ ಮೂಲಕ ನಾವು ಅವ್ರಿಗೆ ಪ್ರಯತ್ನ ಪಡ್ಬೋದು ಮಾ ಅರ್ಥ ಮಾಡ್ಸೋಕೆ ಅರ್ಥ ಅವಾಗ ಏನಾಗುತ್ತೆ ಅವರಿಗೆ ಅರ್ಥ ಆಗುತ್ತೆ ಈಸಿ ಮೆತಡ್ ಅಂತ ಅನ್ನಿ ಅಂದ್ರೆ ಯಾರ್ಗಾರ ನಾವು ಹೇಳಿದ್ದು ಅವ್ರ್ಗೆ ಹೇಳಿಬಿಟ್ನೆಂದ್ರೆ ಎಲ್ಲ ಆರಾಮಾಗಿ ಏನಾಗುತ್ತೆ ಅರ್ಥ ಆಗ್ಬಿಟ್ಟಿರ್ತವೆ ಅವ್ರಿಗೆ ಈ ಮುಖಾಂತರ ಕನ್ನಡ ಭಾಷೆ ಜನರು ಬೇರೆ ಬೇರೆ ಜನ್ರ ಜೊತೆ ಮಾತಾಡ್ಬೋದು ಕಮ್ಯುನಿಕೇಷನು ಊಹೆ ಮಾಡೋದ್ರ ಮುಖಾಂತರ ಮುಖದ ಸಂಭಾಷಣೆ ಮುಖಾಂತರ ಮೂಕಾಭಿನಯ ಅಂತಾರಲ್ಲ ಹಂಗೆ ಮತ್ತೆ ಮಾಡ್ಬೋದು ಕೈ ಆಕ್ಷನ್ ಮಾಡ್ಬೋದು ಹಿಂಗೆ ಹಿಂಗೆ ಹಿಂಗೆ ಅಂತಂದು ಇಷ್ಟೆಲ್ಲ ಮಾಡೋಕೆ ಪ್ರಯತ್ನ ಪಡ್ಬೋದು